ಹಲೋ ಕ್ಯಾಬ್ ಬುಕ್ ಮಾಡಿದ್ವಲ್ಲ ಎಷ್ಟೋತ್ತಿಗೆ ಬರ್ತೀರ ಐದು ನಿಮಿಷ ಬರ್ತೀನಿ ಆರು ನಿಮಿಷ ಬರ್ತೀನಿ ಅಂತ ಇನ್ನು ಬಂದಿಲ್ವಲ್ಲ ನಂಗೆ ಟೈಮ್ ಆಗ್ತಾಯಿದೆ ಹಾಸ್ಪಿಟ್ಲಿಗೆ ಬೇಗ ಬನ್ನಿ ಎಲ್ಲಿದ್ದೀರ ನೀವು ಬೇಗ ಬನ್ನಿ ಇಸ್ಟೊ ಆ ಬರ್ತೀನಿ ಇನ್ನು ಐದು ನಿಮಿಷ ಅಂದ್ಬಿಟ್ಟು ಇನ್ನು ಬಂದಿಲ್ವಲ್ಲ ಸ್ವಲ್ಪ ಬೇಗ ಬರ್ತೀರಾ ನಂಗೆ ಟೈಮ್ ಆಗ್ತಾಯಿದೆ ಹಾಸ್ಪಿಟ್ಲಿಗೆ ಬೇರೆ ಹೊಗಬೇಕು ಪೇಷಂಟ್ ಬೇರೆ ಕಾಯ್ತಿರ್ತಾರೆ ಪ್ಲೀಸ್ ಬೇಗ ಬನ್ನಿ ಆಯಿತಾ ನಾನು ಕ್ಯಾಬ್ ಬುಕ್ ಮಾಡಿದ್ದೆದಕ್ಕೆ ಹೇಳಿ ಬೇಗ ಹೋಗ್ಬೌದು ಅಂತ ಕ್ಯಾಬ್ ಬುಕ್ ಮಾಡಿದೆ ನೀವು ಇನ್ನು ಬಂದಿಲ್ಲಾಂದರೆ ಏನು ಮಾಡೋದು ನಾನು ಬೇರೆ ಕ್ಯಾಬ್ನ ನೋಡ್ಕೊಳ್ತೀನಿ ಬಿಡಿ ನೀವು ಬೇಡ ಇಷ್ಟೋತ್ತಾದರು ಬಂದಿಲ್ಲಾಂದರೆ ಇನ್ನೊಂದು ಐದು ನಿಮಿಷ ಐದು ನಿಮಿಷ ಅಂದ್ಬಿಟ್ಟಿ ತುಂಬ ಟೈಮ್ ಆಯಿತು ಅರ್ಧಗಂಟೆ ಆಯಿತು ನಾನು ನೀವು ಇನ್ನ ಐದು ನಿಮಿಷ ಐದು ನಿಮಿಷ ಅಂತೇಳಿ ಎಷ್ಟೊತ್ತಾಯಿತು ಗೊತ್ತಾ ಪ್ಲೀಸ್ ಬೇಗ ಬರ್ತೀರಾ ನಂಗೆ ಟೈಮ್ ಆಗ್ತಾಯಿದೆ ಹೋಗೋಕೆ ಸ್ವಲ್ಪ ಬೇಗ ಬನ್ನಿ ಈ ಕಡೆ ಎ ಐ ಟಿ ಸರ್ಕಲ್ ಇಂದ ಬಂದರೆ ಸ್ವಲ್ಪ ಲೇಟ್ ಆಗ್ಬೌದು ಅನ್ಸುತ್ತೆ ಬಸ್ ಸ್ಟ್ಯಾಂಡ್ ಈ ಕಡೆಗೆ ಇದು ಲಕ್ಷ್ಮೀಶ್ ನಗರ್ ಕಡೆಯಿಂದ ಬಂದರೆ ನೀವು ಬೇಗ ಬರ್ತೀರ ಕಲ್ಯಾಣ ನಗರಕ್ಕೆ ಬಂದು ನಾಲ್ಕನೇ ಕ್ರಾಸಿಗೆ ಬಂದರೆ ಇನ್ನು ಸ್ವಲ್ಪ ಬೇಗ ಬರ್ತೀರ ಆಯಿತಾ ನೀವು ಇಷ್ಟೊತ್ತು ಇಷ್ಟೊತ್ತು ಮಾಡಿದರೆ ನಾನು ಏನು ಮಾಡೋದು ನಾನು ಹೇಗಂತ ಹಾಸ್ಪಿಟ್ಲಿಗೆ ಹೋಗಲಿ ಸ್ವಲ್ಪ ಬೇಗ ಬರ್ತೀರಾ ಟೈಮ್ ಆಗ್ತಾಯಿದೆ ನನಗೆ